ಹಾಂ ಹಲೋ ಹೇಳಿರಿ ಸರ ಆರಾಮದಿರೇನು ರೀ ಹಾಂ ಹೌದು ರಿ ಸರ ನಾನು ನಿಮ್ಮ ಕೆಲಸ ಕೇಳಿ ಎಷ್ಟು ದಿನ ಆತು ಅಲ್ಲ ರೀ ನೀವು ಇವತ್ತು ಹೇಳಾಕತ್ತೀರೀ ಅಯ್ಯೋ ಹೌದೇನು ರೀ ಸರ್ರ ಹಾಂ ರೀ ಸರ್ರ ಹಾಂ ಆತು ಬಿಡಿರಿ ಸರ್ ಆದರೂ ನೀವು ಭಾಳ ಲೇಟ್ ಹ್ಞೂ ಹ್ಞೂ ಹಾಂ ಆಯ್ತು ರೀ ಸರ್ ಹಾಂ ಆಯ್ತು ರೀ ಸರ ಹಾಂ ರೀ ಸರ್ ಹಾಂ ಆಯ್ತು ರೀ ಖರೆ ರೀ ಸರ ಆದ್ರೆ ಸ ಹಾಂ ರೀ ಸರ್ ಅದು ಹೋಗಲಿ ಬಿಡಿರಿಪ್ಪ ನಾನು ನಿಮ್ಮ ಕೇಳಿ ಎಷ್ಟು ದಿನ ಆಗ್ಯಾಕ ಬಂತು ರೀ ನೀವು ಇವತ್ತು ಹೇಳಾಕತ್ತಿರಲ್ಲ ರೀ ಸರ ನಾನು ನಿಮ್ಮ ಕೆಲಸಕ್ಕೋಸ್ಕರ ಎಷ್ಟು ಕಾಯಕತ್ತಿದ್ದೆ ರಿ ಹ್ಞೂ ಹ್ಞೂ

ಆಯ್ತು ರೀ ಸರ್ ಹಾಂ ರಿ ಹಾಂ ರೀ ಸರ ಹ್ಞೂ ರೀ ಸರ್ ಹ್ಞೂ ರೀ ನಾನು ಮೊದಲೆಲ್ಲ ಬೇರೆ ಕಾಲೇಜ್ನ್ಯಾಗ ಕೆಲಸ ಮಾಡಿದ್ದೇರಿ ಸರ್ ಅವ್ರು ಎಲ್ಲಾರೂ ನಂಗೆ ಭಾಳ ಚಲೋ ಕೆಲಸ ಮಾಡ್ತೀರಿ ಅಂತ ಅಂದಿದ್ರು ರಿ ಸರ್ ಆದ್ರೆ ನಮ್ಮ ಪರಿಸ್ಥಿತಿ ಛಲೋ ಇಲ್ಲ ಅಂತ ಹೇಳಿ ಆ ಕೆಲಸ ಬಿಟ್ಟಿದ್ನಿ ಸರ್ ಆಮೇಲೆ ನೀವೇ ನಮ್ಗೆ ದೇವ್ರ ಗತೆ ಕಂಡಿರಿ ಸರ್ ಧನ್ ತ್ಯಾಂಕ್ ಯು ಸೋ ಮಚ್ ರೀಪ್ಪ ಆಯ್ತು ತಗೋರಿ ಸರ್ ನಾಳೆ ಕಾಲ್ ಮಾಡ್ತೀನಿ